ನಮ್ಮ ಊರು ಕೋಲಾರ ಕರ್ನಾಟಕದ ಪೂರ್ವ ಭಾಗ್ದಲ್ಲಿ ಇರತಕ್ಕಂಥ ಜಿಲ್ಲೆ ಸೂರ್ಯೋದಯ ಆಗೋವಂಥದ್ದು ಮೊದಲು ನಮ್ಮ ಕೋಲಾರ ಜಿಲ್ಲೆ ಮೂಳ್ಬಾಗ್ಲು ತಾಲೂಕಿನಲ್ಲೇ ಕೋಲಾರ ಜಿಲ್ಲೆ ಈಗ ಅತಿ ಹೆಚ್ಚು ಫೇಮಸ್ ಆಗಿರೋದು ಕೆ ಜಿ ಎಫ್ ಅಂತ ಸಿನಿಮಾ ಬಂದಿದೆ ಅದರಿಂದ ಫೇಮಸ್ ಆಗಿದೆ ಅದಕ್ಕೆ ಮುಂಚೆಯಿಂದನೂ ಕೋಲಾರ ಜಿಲ್ಲೆ ಫೇಮಸ್ಸೆ ಚಿನ್ನಕ್ಕೆ ನಾನು ಚಿಕ್ಕವನಿದ್ದಾಗ ಎಲ್ಲ ನಾನು ಆ ಕಡೆ ಈ ಕಡೆ ಊರಿಗ್ ಹೋದ್ರೆ ನಿಮ್ದು ಯಾವ ಊರು ಅಂತ ಕೇಳ್ತಾ ಇದ್ದರು ಕೋಲಾರ ಅಂತಕ್ಷಣ ಅವ್ರ್ಗೆ ಒಂಥರ ಆಶ್ಚರ್ಯ ಓಹ್ ಈ ಊರಲ್ಲಿ ಚಿನ್ನ ಸಿಗುತ್ತೆ ಸೊ ನಮ್ಮನ್ನು ಕೇಳಿ ಏಯ್ ನಿಮ್ಮ ಊರಲ್ಲೆಲ್ಲ ರೋಡ್ ಸೈಡಲ್ಲಿ ಚಿನ್ನ ಸಿಗುತ್ತಂತೆ ನಿಜಾನಾ ಅಂತ ಕೇಳ್ತಾ ಇದ್ರು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಏನೋ ಗೊತ್ತಿಲ್ಲಪ್ಪ ನಾವು ನಮ್ಮ ಊರಲ್ಲಿ ಸಿಗೋಲ್ಲ ಅಕ್ಕಪಕ್ಕ ಸಿಗುತ್ತೇನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ ಅದೇ ಥರ ನಂತರ್ದ ದಿನಗಳಲ್ಲಿ ಕೋಲಾರ ರೌಡಿಝಮ್ಗೆ ಭಾಳ ಫೇಮಸ್ಸಾಗಿತ್ತು ಕೋಮು ಗಲಭೆಗ್ಳಿಗೆ ಅತಿ ಹೆಚ್ಚು ಫೇಮಸ್ ಆಗಿದ್ದಂಥ ಜಿಲ್ಲೆ ನಮ್ಮದು ನಾವು ಸ್ಕೂಲ್ ಹುಡುಗರು ಐವತ್ತೆರಡು ದಿನ ಕರ್ಫ್ಯು ಆಗಿತ್ತು ಇದು ಕೋಲಾರ ವಿಶೇಷತೆ ಈಗಲೂ ಎಷ್ಟೋ ಕಡೆ ಕೋಲಾರ ಅಂದರೆ ಮನೆ ಕೊಡೋದಿಲ್ಲ ಕೆಲಸ ಕೊಡೋದಿಲ್ಲ ಈ ಥರ ವಾತಾವರಣ ಇದೆ ಏನೋ ಒಂಥರ ಅವ್ಯಕ್ತ ಭಯ ಕೋಲಾರ ಜನ ಸರಿಯಿಲ್ಲ ಅಂತ ಆದರೆ ವಾಸ್ತವವಾಗಿ ಈಗ ಆ ಥರ ಇಲ್ಲ ಮುಂಚೆ ಹೇಗಿತ್ತೇನೋ ಗೊತ್ತಿಲ್ಲ ವಾಸ್ತವವಾಗಿ ಈಗ ಆ ಥರ ಇಲ್ಲ ಕೋಲಾರ ಜನ ತುಂಬ ಶ್ರಮ ಜೀವಿಗಳು ಕೋಲಾರ ಜಿಲ್ಲೆಗೆ ಯಾವುದೇ ನದಿ ನಾಲೆ ಇಲ್ಲ ಆದರೂ ಇಲ್ಲಿ ವರ್ಷದ ಹನ್ನೆರಡು ತಿಂಗಳು ಬೆಳೆ ತೆಗೀತೀವಿ ಬೆಂಗ್ಳೂರು ರಾಜಧಾನಿಯಿಂದ ಹಿಡಿದು ದೂರದ ಮಂಗಳೂರು ಉಡುಪಿ ಮಾರ್ಕೆಟ್ಗೆ ಕೂಡ ತರಕಾರಿ ಹೋಗೋದು ಕೋಲಾರ ಜಿಲ್ಲೆಯಿಂದನೇ ಒಂದು ಕೋಲಾರ ಮಾರ್ಕೆಟು ಇನ್ನೊಂದು ಮಾಲೂರು ಮಾರ್ಕೆಟು ಎರಡೂ ಕಡೆ ಅತಿ ಹೆಚ್ಚು ತರಕಾರಿ ಬೆಳೀತೀವಿ ಹೂವು ಬೆಳೀತೀವಿ ಇನ್ನು ನಮ್ಮೂರಿನಲ್ಲಿ ನೆಚ್ಚಿನ ಸಂಗತಿ ಯಾವುದು ಅಂತಂದರೆ ನಮ್ಮದು ಹೇಳಿ ಕೇಳಿ ಬರಡು ಪ್ರದೇಶ ಮಲ್ನಾಡು ಥರ ಬೆಟ್ಟ ಗುಡ್ಡ ನದಿ ಜಲಪಾತಗಳು ಏನೂ ಇಲ್ಲ ಆದರೆ ನಮ್ಮ ಜಿಲ್ಲೇನಲ್ಲಿ ಅತಿ ಹೆಚ್ಚು ಅಂತ ಕೆರೆಗಳಿದೆ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಕೆರೆಗಳಿಗೆ ಫೇಮಸ್ಸು ಅದೇ ಥರ ಕೋಲಾರ್ದಲ್ಲಿ ಒಂದು ದೊಡ್ಡ ಕೆರೆ ಇದೆ ಕೋಲಾರಮ್ಮನ ಕೆರೆ ಅಂತ ಅದೊಂದು ಏಳುನೂರು ಚಿಲ್ಲರೆ ಎಕರೆ ಇದೆ ಯಾವಾಗ್ಲೂ ನೀರು ಇರುತ್ತೆ ಅಂತ ಇಲ್ಲ ಈಗ ಕೆ ಸಿ ಬಿ ಅಲ್ಲಿ ಅಂತ ಮಾಡಿ ಒಂದಷ್ಟು ನೀರು ಬರ್ತಾ ಇದೆ ಅದರಲ್ಲಿ ಅದು ಬಿಟ್ಟರೆ ಕೋಲಾರ ಪಕ್ಕದಲ್ಲೇ ಒಂದು ಪರ್ವತ ಇದೆ ಶತಶೃಂಗ ಪರ್ವತ ಶಿಲೆ ಅಂತ ಕರೀತೀವಿ ಅದ್ರಲ್ಲಿ ಅಂತ್ರಗಂಗೆ ಅಂತ ಒಂದು ಬೆಟ್ಟ ಇದೆ ನಾನು ಚಿಕ್ಕವನಿಂದ ಆ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಈಗ ವ್ಯವಸ್ಥೆಗಳು ಸಿಗದೇ ಗಾಡಿಯಲ್ಲಿ ಹೋಗೋದೇ ಕಾರಲ್ಲಿ ಇದೆಲ್ಲ ಹೋಗ್ತೀವಿ ಆ ಬೆಟ್ಟದ ಮೇಲೆ ವರ್ಷದ ಇಪ್ಪ ಕು ಮುನ್ನೂರರವತ್ತೈದು ದಿನಾನೂ ದಿನದ ಇಪ್ಪತ್ತ್ನಾಲ್ಕು ಗಂಟೇನೂ ಎಲ್ಲೋ ಒಂದು ಕಡೆಯಿಂದ ಬಸವಣ್ಣನ ಬಾಯಲ್ಲಿ ನೀರು ಬರುತ್ತೆ ಆ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ಗೂ ಅದನ್ನು ಕಂಡು ಹಿಡಿಯಕ್ಕೆ ತುಂಬ ಜನ ಪ್ರಯತ್ನ ಪಟ್ಟರೂ ಆಗಿಲ್ಲ ನಾನು ಚಿಕ್ಕವನಿಂದಲೇ ಹೇಳುತ್ತಾ ಇದ್ದೆ ಅಲ್ಲಿ ನೀರಲ್ಲಿ ಸ್ನಾನ ಮಾಡ್ದ್ರೇ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ನಿಮಗೆ ಯಾವುದೇ ರೋಗ ರುಜಿನಗಳಿಂದ ದೂರ ಇರ್ತೀರ ನೀವು ಅಂತ ಬೆಳ್ಗಿನ ಜಾವದಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಸ್ನಾನ ಮಾಡ್ತಾ ಇದ್ವಿ ಬೆಟ್ಟ ಎಲ್ಲ ತಿರುಗಾಡ್ತಾ ಇದ್ವಿ ಏನೋ ಒಂಥರ ನಮಗೆ ಅದು ಮಲೆನಾಡ್ನ ಅನ್ಭವ ಕೊಡ್ತಾ ಇತ್ತು ಬರಡು ಜಿಲ್ಲೆ ಆದರೂ ಒಂಚೂರು ಹಸಿರಿರೋದು ನಮಗೆ ಅಂತರಗಂಗೆ ಬೆಟ್ಟದಲ್ಲೇನೇ ಇದು ನಮ್ಮ ನಗರದ ವಿಶೇಷತೆ